ನಾನು ತೋಟನ ಅಂದರೆ ಮನೆಯ ಮುಂದೆ ಸ್ವಲ್ಪ ಜಾಗ ಇದೆ ಆ ಜಾಗದಲ್ಲಿ ಸ್ವಲ್ಪ ತೋಟ ಮಾಡಿದ್ದೇನೆ ಕೈ ತೋಟ ಮತ್ತು ಉಳಿದದ್ದನ್ನು ನಮ್ಮ ಅಂದರೆ ತರಕಾರಿಯ ಗಿಡಗಳನ್ನು ಮಾತ್ರ ಟ್ಯಾರಿಸ್ ಮೇಲೆ ಮಾಡಿದ್ದೇನೆ ಅದೇ ಯಾಕೆ ಅಂತ್ಹೇಳಿದ್ರೆ ನಮ್ಮನೇಲಿ ಜಾಗ ಅಷ್ಟು ಇಲ್ಲ ತರಕಾರಿ ಬೆಳೆಸುವಷ್ಟು ಜಾಗ ಇಲ್ಲ ಖಾಲಿ ಬಸಳೆ ಮತ್ತು ತೊಂಡೆಯನ್ನು ಮಾತ್ರ ನಾನು ಕೆಳಗೆ ಒಂದು ಚಿಕ್ಕ ಜಾಗದಲ್ಲಿ ನೆಟ್ಟಿದ್ದೇನೆ ಒಂದು ನಾಲ್ಕು ಕೋಲುಗಳನ್ನು ಆಚೆ ಈಚೆ ನಿಲ್ಲಿಸಿ ಮತ್ತು ಉಳಿದದ್ದನ್ನು ಮೇಲೆ ಟ್ಯಾರಿಸ್ ಮೇಲೆ ಬದನೆ ಟೊಮೆಟೊ ಮೆಣಸಿನ ಕಾಯಿ ನಂತರ ಎಂಥ ಸೊಪ್ಪು ಪಲ್ಯ ಅದನೆಲ್ಲವನ್ನು ಕೂಡ ಟ್ಯಾರಿಸ್ ಮೇಲೆ ಹಾಕಿದ್ದೇನೆ ಟ್ಯಾರಿಸ್ ಮೇಲೆ ಹೇಗೆ ಹಾಕಿದ್ದೇನೆ ಅಂತ್ಹೇಳಿದ್ರೆ ಇದು ನಮ್ಮ ಸಿಮೆಂಟ್ ಗೋಣಿ ಬರ್ತದಲ್ಲ ಸಿಮೆಂಟ್ ಗೋಣಿಯಲ್ಲಿ ಅದನ್ನು ಹಾಕಿಬಿಟ್ಟು ಅದರಲ್ಲಿ ಅರ್ಧ ಮಣ್ಣು ತುಂಬಿಸಿ ಆ ಇದರಲ್ಲಿ ಒಂದು ನಾನು ಬೀಜವನ್ನು ಊರಿ ಬಿಟ್ಟು ಒಂದು ತರಕಾರಿ ಗಿಡಗಳನ್ನು ನೆಟ್ಟಿದ್ದೇನೆ ಮತ್ತು ಮನೆಯ ಮುಂದೆ ಅದನ್ನು ಕೂಡ ಮಾಡಿದ್ದೇನೆ ಮತ್ತು ಹೂಗಳನ್ನು ಕೆಲವು ದೇವರಿಗೆ ಇಡಲಿಕ್ಕೋಸ್ಕರ ನಾನು ಹೊರಗಿಂದ ಹೂ ತರುವುದಿಲ್ಲ ಹೂ ತರುವುದಾದ್ರೆ ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ಮಾತ್ರ ಹೂಗಳನ್ನು ತರ್ತೇನೆ ಇಲ್ಲದೆ ದಿನನಿತ್ಯ ದೇವರಿಗೆ ಹೂ ನನಗೆ ತರುವಷ್ಟು ಅಂದರೆ ಅಲ್ಲಿ ತಂದರೆ ಮತ್ತು ಅದನ್ನು ಯಾರೆಲ್ಲ ಮುಟ್ಟಿರ್ತಾರೆ ಅನ್ನೋ ಒಂದು ಭ್ರಮೆ ಕೂಡ ಇದೆ ಹಾಗಾಗಿ ನಾನು ಮನೆಯ ಹಣವು ಕೂಡ ಉಳಿಸ್ಬೋದು ಅಂತ ಹೇಳಿಬಿಟ್ಟು ನಾನು ಹಣವನ್ನು ಸೇವ್ ಮಾಡುವುದಕ್ಕೋಸ್ಕರ ಮನೆ ಎದ್ರುಗಡೆ ದಾಸವಾಳ ಮತ್ತು ಮಲ್ಲಿಗೆ ಗಿಡ ನಂತರ ಅಬ್ಬಲಿಗೆ ಗಿಡ ಮತ್ತು ಗುಲಾಬಿ ಗಿಡಗಳನ್ನು ಕೂಡ ನೆಟ್ಟಿದ್ದೇನೆ ನಾನು ಡೈಲಿ ಅದ್ರಿಂದಲೇ ಹೂ ತೆಗೆದು ದೇವರಿಗೆ ಪೂಜೆ ಮಾಡ್ತೇನೆ ಹಾಗಾಗಿ ಹೂವಿನ ಗಿಡಕ್ಕೆ ಕೂಡ ಏನಾದ್ರೂ ರೋಗ ಎಲ್ಲ ಬಂದರೆ ಅದಕ್ಕೆ ಮದ್ದುಗಳನ್ನು ಕೂಡ ನಾನೇ ಮನೇಲಿ ಸಿಂಪಡಿಸ್ತೇನೆ ನಾನೇ ಸಿಂಪಡಿಸುವುದು ಮತ್ತು ಡೈಲಿ ಅದಕ್ಕೆ ಗೊಬ್ಬರ ಹಾಕುವುದು ಮತ್ತು ಅದರ ಬುಡದಲ್ಲಿರುವಂತ ಕಳೆ ತೆಗೆಯುವುದು ನಂತರ ಔಷಧಿ ಸಿಂಪಡಿಸುವುದು ಅದೆಲ್ಲ ನಾನೇ ಖುದ್ದಾಗಿ ನನ್ನ ಕೈಯಲ್ಲೇ ಮಾಡ್ತೇನೆ ಮತ್ತು ಟ್ಯಾರಿಸ್ ಮೇಲೆ ಮಾಡುವುದ್ರಿಂ ಟ್ಯಾರಿಸಲ್ಲಿ ಗಿಡಗಳನ್ನು ನೆಡುವುದ್ರಿಂದ ನೆಟ್ಟಿದ್ದೇನೆ ಆ ಗಿಡಗಳು ತುಂಬ ಚೆಂದ ಬಂದಿದೆ ನನಗೆ ಮನೇಲಿ ಖುಷಿಯಾಗ್ತದೆ ನಮ್ಮ ಮನೇಲಿ ಕೂಡ ನನಗೆಲ್ಲರು ಸಪೋರ್ಟ್ ಮಾಡ್ತಾರೆ ಟ್ಯಾರಿಸ್ ಮೇಲೆ ಗಿಡ ಬೆಳಿಸಿದ್ದಕ್ಕೆ ಮತ್ತು ಪಕ್ಕದ ಮನೆಯವರು ಕೂಡ ನೀವು ಟ್ಯಾರಿಸಲ್ಲಿ ಹೇಗೆ ಬೆಳೆಸಿದ್ದೀರಾ ಅಂತ್ಹೇಳಿ ವಾರದಲ್ಲಿ ಒಂದುಸಲ ವಿಸಿಟ್ ಮಾಡ್ತಾರೆ ನಮ್ಮ ಗಾರ್ಡನ್ನಿಗೆ ಎಷ್ಟು ಬೆಳೆದಿದೆ ಅಂತೆಲ್ಲ ನೋಡಲಿಕ್ಕೋಸ್ಕರ ಬದನೆ ಮತ್ತು ಟೊಮೆಟೊ ಅಂತು ತುಂಬ ಚೆಂದಾಗಿದೆ ಲಾಸ್ಟ್ ಟೈಮಲ್ಲಿ ನಮಗೆ ಟೊಮೆಟೊ ರೇಟ್ ತೊಂಬತ್ತಾದಾಗ ನಾವು ಟೊಮೆಟೊ ರೇಟ್ ಹೊರಗಡೆಯಿಂದ ತೆಗೀಲಿಲ್ಲ ಟೊಮೆಟೊ ನಮ್ಮ ಮನೇಲೇ ಬೆಳೆದ ಕಾರಣ ನಾವು ಆಗ ಟೊಮೆಟೊವನ್ನು ಈಸಿಯಾಗಿ ತಿನ್ನಲಿಕ್ಕೆ ಸಾಧ್ಯ ಆಯಿತು ಆಗ ನನಗೆ ನಾನು ಮಾರ್ಕೆಟಿಂದ ಹೊರಗಡೆಯಿಂದ ಟೊಮೆಟೊವನ್ನು ತರುತ್ತಿರ್ಲಿಲ್ಲ ಹಾಗಾಗಿ ನಾ ಟ್ಯಾರಿಸ್ ಮೇಲೆ ಜಾಗ ಇದ್ರೂ ಕೂಡ ನೀವು ಟ್ಯಾರಿಸಲ್ಲಿ ಕೂಡ ಒಂದು ಎಂಥ ನಮ್ಮ ತರಕಾರಿ ಗಾರ್ಡನನ್ನು ಕೂಡ ಮಾಡ್ಬೋದು ನುಗ್ಗೆಕಾಯಿ ಕೂಡ ಗಿಡವನ್ನು ಕೂಡ ನಾನು ಪಕ್ಕದಲ್ಲಿ ನೆಟ್ಟಿದ್ದೇನೆ ನುಗ್ಗೆಕಾಯಿ ಮರದಲ್ಲಿ ಕೂಡ ತುಂಬ ನುಗ್ಗೆಕಾಯಿ ಆಗ್ತದೆ ನಾನು ಆದ ನುಗ್ಗೇಕಾಯನ್ನೆಲ್ಲರಿಗೂ ಕೂಡ ದಾನ ಮಾಡುತ್ತೇನೆ ಮತ್ತು ಪ್ರತಿಯೊಬ್ಬರಿಗು ಕೂಡ ನುಗ್ಗೆಕಾಯಿ ಸಾಂಬಾರು ತಿನ್ನೋ ಹಂಗೆ ಎಲ್ಲರಿಗು ಕೂಡ ಅದನ್ನು ಕೊಡ್ತೇನೆ